ಸೈನ್ಸ್ ಮತ್ತು ತಂತ್ರಜ್ಞಾನವು ಬೆಲ ಬೆಳವಣಿಗೆ ಆಗ ಆಗಿ ಆಗ್ತ ತುಂಬ ಬೆಲವಣಿ ಬೆಳವಣಿಗೆ ಆಗೋದ್ರಿಂದ ತುಂಬ ಬದಲಾವಣೆ ಆಗ್ತಾ ಇರುತ್ತದೆ ಆ ಕಾರಣದಿಂದ ಹಿಂದಿನ ಫೋನ್ ಮತ್ತು ಈ ಇವಾಗಿನ ಸ್ಮಾರ್ಟ್ಫೋನ್ ನಡುವೆ ಬಹಳಷ್ಟ್ ವ್ಯತ್ಯಾಸ ಸುಮಾರು ವ್ಯತ್ಯಾಸವಿದೆ ಸುಮಾರು ದಿ ವರ್ಷಗಳಿಂದ ಇದನ್ನು ಅಪ್ಡೇಟ್ ಆಗ್ತಾ ಇರ್ತದೆ ಬೇರೆ ಬೇರೆ ಥರದ್ದು ಮೊಡ್ಲ್ಗಳು ಆಗ ಆ ಥರದ್ದು ಆದರೆ ಹಿಂದಿನ ಹಿಂದಿನ ಒಂದು ಮೊಬೈಲ್ ಆ ಅವಾಗಿನ ಇದರಲ್ಲಿ ಚನ್ ಒಳ್ಳೆಯ ಅದು ಆ ಥರ ಉಪಯೋಗ ಬರ್ತಿತ್ತು ಇವಾಗ ಈಗಿನ ಜನ್ರೇಷನ್ಗಳಿಗೆ ಮತ್ತು ಬದಲ ವರ್ಷಗಳು ಬದಲಾ ಜನಗಳ ಜನರ ಲೈಫ್ಸ್ಟೈಲ್ ಚೇಂಜ್ ಆಗ್ತಾರ್ ಇಂದ ಸ್ಮಾರ್ಟ್ಫೋನ್ಗಳು ತುಂಬ ಉಪಯೋಗ ಆಗ್ತದೆ ಜಗತ್ತಿನಾದ್ಯಂತ ಹಲವು ರೀತಿಯಲ್ಲಿ ಇದು ಜನರ ಪರಿಚಯ ಕಾಂಟೆಕ್ಟ್ಸ್ ಮತ್ತು ಕೆಲವು ಸಂದರ್ಭದಲ್ಲಿ ತುಂಬ ಉಪಯೋಗ ಆಗೋದೂ ಉಂಟು ಸಿಮ್ ನಾನು ಏರ್ಟೆಲ್ ಬಳಸ್ತಿದ್ದೇನೆ ರೀಚಾರ್ಜ್ ಡೇಟಾ ಪ್ಯಾಕ್ಗಳ್ ತಿಂಗಳಿಗೆ ಮುನ್ನೂರು ರೂಪಾಯಿ ಸಾದಾರ್ಣ ಮತ್ತು ಬೇರೆ ಬೇರೆ ರೀತಿಯದು ಖರ್ಚುಗಳಿರುತ್ತೆ ಮೊಬೈಲಲ್ಲಿ ಆ್ಯಪ್ ಡೌನ್ಲೋಡ್ ಮಾಡಲಿಕ್ಕೆ ಅದಿದು ಅಂತ್ಹೇಳಿ ಆ ಥರ ಅದು ನಮಗೆ ಅಷ್ಟೇನೂ ತುಂಬ ಕಷ್ಟ ಅಂತ ಅನ್ಸೋದಿಲ್ಲ ಯಾಕಂದರೆ ತಂತ ಆ ಆ ರೀತಿ ನಮಗೆ ಉಪ್ಯೋಗವೂ ಇದೆ ಇವಾಗಿನ ಸ್ಮಾರ್ಟ್ಫೋನ್ ಆದರೆ ಕೆಟ್ಟು ಹೋದ್ರೆ ಇಲ್ಲದಿದ್ರೆ ದುರಸ್ತಿಲ್ಲಿ ಆದರೆ ಖರ್ಚು ಕೂಡ ಅಷ್ಟೇ ಬರ್ತದೆ ತುಂಬ ಒಂದೊಂದು ಇದಕ್ಕೆ ಅದರದು ತುಂಬ ಸೆನ್ಸಿಟಿವ್ ಆದ ಕಾರಣ ಸ್ಕ್ರೀನ್ ಡಿಸ್ಪ್ಲೇ ಅದು ಮತ್ತು ತುಂಬ ಥರದ್ದು ತೊಂದ್ರೆಗಳಾದ್ರೆ ನೀರು ಇದೆಲ್ಲ ಇದಾದರೆ ಬಿದ್ದರೆ ಇಲ್ಲ ಕೆಳಗೆ ಬಿದ್ದರೆ ನಮಗೆ ಖರ್ಚು ಇರುತ್ತೆ ಆಗ ನ ಸ್ಮಾರ್ಟ್ಫೋನು ತುಂಬ ಉಪಯೋಗ ಉಪಯೋಗ ಬರುತ್ತೆ ನಮಗೆಲ್ರಿಗೆ